ಭಾರತದಲ್ಲಿ ನಮ್ಮ ನೆಚ್ಚಿನ ರಾಜ್ಯ ಅಂದರೆ ಕರ್ನಾಟಕನೇ ಯಾಕೆಂದ್ರೆ ಕರ್ನಾಟಕದಲ್ಲಿರುವ ಒಟ್ಟು ಪ್ಲೇಸ ಬ್ಯಾರೆ ಎಲ್ಲೂ ಇಲ್ಲ ಮತ್ತು ಭಾಳ ಚಂದ ಇದು ನೋಡೋಕು ಆಕರ್ಷಣೀಯವಾಗು ಕೂಡ ಇದ

ಇವೆಲ್ಲ ನೋಡಕ್ಕೆ ಭಾಳ ಚಂದ ಇವ ಅದಕ್ಕೆ ನನಗೆ ಇದು ಅಂದರೆ ಇಷ್ಟ ಆತು ಇದು ಕಡಿಕ್ ಮತ್ತು ನಾವು ಎಲ್ಲಿಗೆ ಹೋಗಬೇಕೆಂದರೆ ನಂಗೊಂದು ಏಮ್ ಇದೆ ಶಿರಡಿಗಾಗಲಿ ಶಿರಡಿಗೆ ಹೋಗ್ಬೇಕು ಹಾಗೆ ಮತ್ತು ಎಲ್ಲಿಗೆ ಹೋಗ್ಬೇಕು ಅಯೋಧ್ಯೆಗೆ ಹೋಗ್ಬೇಕು ಅನ್ನೋ ಕನ್ಸು ಇತ್ತು ಭಾಳ ಅಯೋಧ್ಯ ಅಂದರೆ ಅಲ್ಲಿ ರಾಮ ಮಂದಿರ ಆಗಿರೋದರಿಂದ ಹಂಗಾಗಿ ಅಲ್ಲೇ ಅಯೋಧ್ಯೆಗೆ ಹೋಗ್ಬೇಕು ಅಂದು ಭಾಳ ಆಸೆ ಇದೆ ಕಡೆಗೆ ಮತ್ತು ಏನು ಅಂದರೆ ಅಯೋಧ್ಯೆಯಲ್ಲಿ ರಾಮ ಮಂದಿರ ಆಯಿತಾ ಅದು ಮೋದಿಜಿಯಿಂದ ಆಗಿರೋದು ಆಲ್ರೆಡಿ ಹೇಳ್ಬೇಕೆಂದರೆ ಮೋದಿಜಿ ಇರೋ ಸಲ್ವಾಗಿ ಅದು ಆಗಿರೋದು ಹಂಗಾಗಿ ನಂಗೆ ಅಲ್ಲೊಂದು ಹೋಗ್ಬೇಕು ಅದು ನೋಡ್ಬೇಕು ನಮ್ಮ ಹಿಂದೂ ಧರ್ಮದ್ದ ಪ್ರೇಕ್ಷಣೀಯ ಸ್ಥಳ ಅಲ್ಲಾ ಅದು ಅದಕ್ಕೆ ನಾನು ಹೋಗ್ಬೇಕು ಮತ್ತು ನಮ್ಮ ಅಪ್ಪ ಅಮ್ಮನು ಕೂಡ ಕರ್ಕೊಂಡು ಹೋಗ್ಬೇಕು ಅಲ್ಲಿಗೆ ಮತ್ತು ನಮ್ಮ ಪ್ಯಾಮಿಲಿ ಸಂತೆಗೆ ಹೋದರೂ ಖುಷಿನೆಯ ಹಾಗೆ ನಮ್ಮ ಮದ್ವೆ ಆದ್ಮೇಲೆ ಹೋದರೂ ಖುಷಿನೇ ಒಟ್ಟು ಹೋಗ್ಬೇಕು ನಾ ಅಲ್ಲಿಗೆ ಅನ್ನೋ ಆಸೆ ಇದೆ ಮತ್ತು ಇನ್ನೂ ಕರ್ನಾಟಕದಲ್ಲೇ ಯಾವ್ಯಾವ ಪ್ಲೇಸ್ ಇದ ಅಂದರೆ ಯಾವ ಯಾವ ಚಂದ ಚಂದ ಪ್ರೇಕ್ಷಣೀಯ ಸ್ಥಳಗಳಿವೆ ಅವ್ಕೆಲ್ಲ ಹೋಗ್ಬೇಕು ಅನ್ನೋ ಆಸೆ ಭಾಳ ಇದೆ ಹಂಗೆ ನಾ ಈಗ ಸುಮಾರು ಕಡೆ ಹೋಗಿ ಹಂಪಿ ಹೋಗಿ ಬಾದಾಮಿ ಹೋಗಿ ಐಹೊಳೆ ಹೋಗಿ ಪಟ್ಟದಕಲ್ಲಿಗೆ ಹೋಗಿ ಹಾಗೆ ಮತ್ತು ಎಲ್ಲಿ ಹೋಗಿ ಹೀಗೇ ಪ್ರವಾಸ ನಮ್ದ ಕೇಳಿ ಅವ್ರು ಪ್ರವಾಸ ಮಾಡಿದ್ರ ಆ ಪಿಕ್ನಿಕಿಗೆ ಸುಮಾರು ಕಡೆ ಹೋಗಿ ಹೋಗೆ ಎಲ್ಲಾ ನೋಡ್ಕ ಬಂದೆ ನಂಗೆ ಪುಲ್ ಖುಷಿ ಆಗತ್ತೆ ಹಾಗೆ ನಂಗೆ ಭಾಳ ಇಷ್ಟ ಟ್ರಾವೆಲ್ಲಿಂಗ್ ಅಂದರೆ ಎಲ್ಲರು ಹೋಗುದು ಬರುದು ಅಂದ್ರ ಭಾಳ ಇಷ್ಟ ಮನೇಲೆ ಕೂತ್ಕೆ ಇರಕ್ಕೆ ಇಷ್ಟ ಆಗುಲ್ಲ ಎಲ್ಲರು ಹೋಗ್ಬೇಕು ಮತ್ತು ಹಾಗೆ ಎಲ್ಲಾ ಪ್ಲೇಸ್ನು ನೋಡ್ಬೇಕು ಆ ಪ್ಲೇಸ್ ಬಗ್ಗೆ ತಿಳ್ಕಬೇಕು ಇವೆಲ್ಲ ಅಂದರೆ ಭಾಳ ಇಷ್ಟ ನನಗೆ ಯಾಕೆ ಏನು ಮುಂಚಿಂದುವಾ ಈಗಿಂದ ಅನ್ಕಂಡು ಅಲ್ಲ ಸಣ್ಣಿಂದು ಭಾಳ ಇಷ್ಟ ಹಾಗೆ ಮತ್ತು ಏನಂದರೆ ಹೀಗೆ ಪ್ಲೇಸ ಹೇಳಕ್ಕೆ ಹೋದರೆ ಮತ್ತು ಬ್ಯಾರ ಬ್ಯಾರೆದು ಇರ್ತವಲ್ಲ ಗೋಕರ್ಣ ನಮ್ಮ ಹತ್ರ ಇರೋ ಗೋಕರ್ಣ ಹಾಗೆ ನಮ್ಮ ಊರು ಅಂಕೋಲಾ ಆ ಅಂಕೋಲಾದಲ್ಲೂ ಬಾ ಪ್ಲೇಸ್ ಇದೆ ಯಾವ್ದು ಅಂದರೆ ಮಾಮಾಯಿದ ಮಾಮಾಯಿ ಅಂದರೆ ಲಕ್ಷ್ಮೀನಾರಾಯಣ ದೇವಸ್ಥಾನ ಅದು ಕೂಡ ಪ್ರೇಕ್ಷಣೀಯ ಸ್ತಳಾನೇಯ ಮತ್ತು ಆ ಪ್ರೇಕ್ಷಣೀಯ ಸ್ಥಳ ಎಷ್ಟು ಪೇಮಸ್ ಅಂದರೆ ಗೋವಾದಿಂದೆಲ್ಲ ಬರ್ತಾರೆ ಕರೇ ಅಂದ್ರ ನಮ್ಮ ಉನ್ಗಿಯವ್ರೇ ಅಲ್ಲಿಗೆ ಹೋಗುಲ್ಲ ನಮ್ಮ ಊರು ಉನ್ಗೆ ಆ ಉನ್ಗಿ ಮಾ ಜನ್ರೆಯಾ ನಮ್ಮ ಹತ್ತಿರ ಇರೋ ಸ್ಥಳಕ್ಕೆ ಹೋಗುಲ್ಲ ನಾವು ಅಂದರೆ ಅಯೋಧ್ಯ ನೋಡ್ಬೇಕು ತಾಜ್ಮಹಲ್ ನೋಡ್ಬೇಕು ಹೀಗೆ ಬ್ಯಾರೆ ಬ್ಯಾರೆ ಸ್ಥಳಕ್ಕೆ ಹೋಗ್ತವ ಹಂಗೆ ಅನ್ಕಂಡೆ ಇಲ್ಲೇ ಹತ್ತಿರ ಇರೋ ನಮ್ಮ ಮಾಮಾಯಿ ದೇವ್ಸ್ಥಾನ ಆಗ್ಲೆ ಕುಂಡೋದರಿ ಆಗ್ಲೆ ನಮ್ಮ ಮನೆ ಅಂಚೆ ಇರುದ ಗಿಟ್ಕಾ ಮಾಸ್ತಿ ಇದೆಲ್ಲ ಇದು ಆದರೂ ನಾವು ಹೋಗಲ್ಲ ಅದಕ್ಕೆ ಅದ್ಕೆ ನಾವು ಹೆಚ್ಚು ಹೆಚ್ಚು ಬ್ಯಾರೆ ಸ್ಥಳಕ್ಕೆ ಹೋಗ್ಬೇಕು ಹಾಗೆ ಬ್ಯಾರೆ ಬ್ಯಾರೆ ಇದು ನೋಡ್ಬೇಕು ಪ್ಲೇಸ್ ನೋಡ್ಬೇಕು ಅವೆಲ್ಲಾ ಇರ್ತಿದಲ್ಲ ಕಡಿಗೆ ಹಾಗೆ ಅಯೋಧ್ಯ ಅಂದರೆ ಇಷ್ಟ ನನಗೆ ಅಯೋಧ್ಯದಲ್ಲೆ ಅಲ್ಲಿ ಕಲ್ಲಿನ ಕೆತ್ತನೆ ಆಗಿರ್ಬಹುದ ಮತ್ತು ಹಲವಾರು ನದಿಗಳು ಅಂದರೆ ಬೀಚಿಗೆ ಹೋಗುದು ಇಷ್ಟ ಹಾಗೆ ಪ್ಲೇಸ್ ಅಂತ ಬಂದರೆ ಮತ್ತು ಬ್ಯಾರೆ ಬ್ಯಾರೆ ಇವೆಲ್ಲ ಇಷ್ಟ ನನಗೆ ಮತ್ತು ಏನು ಹೇಳುದ ಮತ್ತು ಏನು ಹೇಳುಕ್ಕೆ ಇಷ್ಟ ಇಲ್ಲ ಆದರೆ ಒಟ್ಟ ನನಗೆ ಹೀಗೆ ಪ್ರವಾಸ ಅಂತ ಅಂದರೆ ನಾವು ಆರ್ನೇತಿ ಇರ್ಬೇಕಾರೆಲ್ಲ ಪ್ರವಾಸಕ್ಕೆ ಹೋಗ್ತದ್ವು ಅವಾಗೂ ಅಟ್ಟೇ ಖುಷಿ ಆಯ್ತಿತ್ತ ಬೆಳ್ಗಾಗೆದ್ಕ ಹೋಗುದು ಒಮ್ಮೆ ನಮಗೆ ಅಟ್ಟೆಯಾ ಸಂಜಿಗೆ ಬರುದು ಮತ್ತು ರಾತ್ರಿ ರಾತ್ರಿ ಲೇಟ್ ಆಗಿ ಬರುದು ಹೀಗೆಲ್ಲ ಖುಷಿ ಆತಿತ್ತ ಹಾಗೆ ಈಗು ಎಲ್ಲರೂ ಹೋಗುದಂದ್ರ ಅಟ್ಟಿಟ್ಟು ಉಮೇದಿ ಅಲ್ಲ ನಮ್ಗ ಉಮೇದಿ ಅಂದ್ರೆ ಉಮೇದೆ ಅಟ್ ಖುಷಿ ಆಯ್ತಿದ ಮತ್ತು ಮುಂಚಿಂದ ದಿನೇ ರಾತ್ರಿಗೆ ಅಂಬೂ ನಿದ್ರಿನೇ ಇಲ್ಲ ನಿದ್ರಿ ಅಂದರೆ ನಿದ್ರಿನೇ ಬರುಲ್ಲ ನನಗೆ ಅಂದ್ರ ಅಟ್ ಅಲ್ಲಿ ಹೋಗ್ಬೇಕು ರೆಡಿ ಆಗ್ಬೇಕು ಹಾಗೆ ಆ ಥರ ಆ ಕಾತುರ ಅವಸರ ಅಂದ್ರ ಅವಸರ ನೋಡಿ ಅಟ್ ಅಂತಿದ್ದು ನಂಗೆ ಆದರು ಭಾಳ ಇಷ್ಟ ಎಲ್ಲಿಗರು ಹೋಗುದಂದರೆ ನಮ್ಮ ಈ ಉನ್ಗಿದ ನಾಡೋರು ಎಲ್ಲಿ ಹೋಗುದು ಅಟ್ಟೆ ಬಿಡ ಆದರೂ ನಂಗೆ ಸೇರ್ತ್ ಇದೆಲ್ಲ ಬ್ಯಾರೆ ಕಡೆಕ ಹೋಗುದಂದರೆ